ನಾವು ನಿಮ್ಮ ನಿಮ್ಮ ಅಂಗಡಿಯಿಂದ ಒಂದು ಬಟ್ಟೇನ ತರಿಸಿದ್ವಿ ಚೂಡಿದಾರನ ಅದು ತುಂಬ ಚೆನ್ನಾಗಿದೆ ಆಮೇಲೆ ಬೆಲೆನೂ ಕೂಡ ಕಡಿಮೆ ಇದೆ ಅದು ತುಂಬ ಚೆನ್ನಾಗಿದೆ ಆಮೇಲೆ ಆ ಬೆಲೆಗೆ ತಕ್ಕಂಗೆ ಇದೆ ಅದು ಹಾಕಿಕೊಂಡಾಗ ಎಲ್ಲರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಇಷ್ಟು ಕಮ್ಮಿ ಬೆಲೆಗೆ ಸಿಗುತ್ತಾ ಅಂತೆಲ್ಲ ಕೇಳಿದರು ಅದೂ ಇದು ಬಟ್ಟೆನ ಒಗೆದ್ರೂ ಕೂಡ ಅದ್ರ ಕಲರ್ ಎಲ್ಲ ಇದು ಬಣ್ಣ ಎಲ್ಲ ಹೋಗಿಲ್ಲ ತುಂಬಾ ತುಂಬಾ ತುಂಬಾ ಚೆನ್ನಾಗಿದೆ ಅದನ್ನು ನಾವು ನಮ್ಮ ಸ್ನೇಹಿತೆಯರಿಗೂ ಹೇಳಿದ್ದೀವಿ ನಿಮ್ಮ ಕಡೆ ತಗೊಳ್ಳಿ ನಿಮ್ ಕಡೆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವರ ಬಟ್ಟೆಗಳೆಲ್ಲ ಅಂತ ಅದು ಮತ್ತು ಅದು ಇದು ಮಾ ಇದು ಅದಕ್ಕೆ ಬಣ್ಣವೂ ಹೋಗಿಲ್ಲ ಆಮೇಲೆ ಅಳತೆ ಕೂಡ ಕಡಿಮೆ ಆಗಿಲ್ಲ ಒಗೆದ ಮೇಲೆ ತುಂಬಾ ಚೆನ್ನಾಗಿದೆ ಅಷ್ಟು ಕಮ್ಮಿ ಬೆಲೆಗೆ ಸಿಗುತ್ತಾ ಅಂತ ಆಶ್ಚರ್ಯ ಆಯಿತು ಹಾಗಾಗಿ ನಿಮ್ಮ ನೀವು ಕಳ್ಸಿದ ಬಟ್ಟೆ ತುಂಬ ಚೆನ್ನಾಗಿದೆ